ಹಾಂ ಮಾತಾಡಿ ರೀ ಹಾಂ ಹೇಳ್ರಿ ನಿಮ್ಗೆಂಥದು ಬೇಕು ರೀ ರಿಯಲ್ಮಿ ಅದಾವೆ ಮತ್ತೆ ವಿವೋ ಐಫೋನ್ ರಿಯಲ್ಮಿ ಅದಾವೆ ಐಫೋನ್ ಅದಾವೆ ಒನ್ಪ್ಲಸ್ ಅದಾವೆ ಒಪ್ಪೋ ತರ್ಟಿ ಫೈವ್ ತೌಸನ್ಸ್ ಐಫೋನ್ದು ಸಿಕ್ಸ್ಟಿ ತೌಸನ್

ಕಡ್ಮಿದು ಅಂದ್ರೆ ಇದೇ ಸ್ಟಾರ್ಟಿಂಗ್ ರೇಟ್ ಐತೆ ರೀ ಕ್ವಾಲಿಟಿ ಅದಾವೆ ರೀ ಚಂದ ನೀವು ಬಂದು ನೋಡಬಹುದು ಹಾಂ ರೀ ತ್ರೀ ಕ್ಯಾಮೆರ ಅದಾವೆ ರೀ ಮೂರು ಅದಾವೆ ಮತ್ತೆ ಫೋಟೋಸೂ ಚಂದ ಬರ್ತಾವೆ ರೀ ಆ್ಯಪಲ್ ಕಂಪ್ನಿ ಐತೆ ರೀ ಬ್ಯಾರೆದು ನಿಮ್ಗೆ ಎಂಥದ್ದು ಬೇಕು ಹೇಳ್ರಿ ಮತ್ತೆ ನಾವು ಹೇಳಬಹುದು ನಿಮ್ದು ಏನು ಬಜೆಟ್ ಐತೆ ರೀ ಒನ್ಪ್ಲಸ್ಸೂ ಅದಾವೆ ರೀ ಐಫೋನ್ ಅದಾವೆ ಕ್ಯಾಮೆರ ಛಲೋ ಐತೆ ಕ್ವಾಲಿಟಿ ಕ್ಯಾಮೆರಾ ಮತ್ತೆ ಒನ್ ಇಯರ್ ವಾರೆಂಟಿ ಐತೆ ರೀ ಏನಾರೂ ಆದ್ರೆ ರೀಪ್ಲೇಸ್ ಆಗ್ತದೆ ರೀ ಹೌದು ರೀ ಆಗ್ತದ್ ರೀ ಮತ್ತಿನ್ನು ಅದರ ಒಳಗೆ ಚಾರ್ಜರ್ ಬರ್ತೈತೆ ರೀ ನೀವು ಯಾವ್ದೇ ಫೋನ್ ತೊಗೊಳಿ ಮತ್ತೆ ಐಫೋನ್ ತಗೊಂಡ್ರೆ ಹೆಡ್ಫೋನ್ ಬರ್ತೈತೆ ರೀ ಚಾರ್ಜರ್ ಬರ್ತೈತೆ ರೀ ಒರಿಜಿನಲ್ ಅದು ಏನಾರೂ ಆದ್ರೆ ಎಕ್ಸ್ಚೇಂಜ್ ಆಗ್ತೈತೆ ರೀ ಹಾಂ ಏನಾರೂ ಆದ್ರೆ ಎಕ್ಸ್ಚೇಂಜ್ ಏನು ರೀ